ಕಮಲಮ್ಮ ಅವರೆ ನಿಮ್ಮಲ್ಲಿ ಯಾವ್ಯಾವ ಹೂವು ಮಾರುತ್ತೀರಿ ಯಾವ್ಯಾವು ಮಾರುತ್ತೀರಿ ಹೂವು ಹೌದಾ ನಮ್ಮದೂ ನಮ್ಮ ಮಗಂದು ಮ್ಯಾರೇಜ್ ಐತೆ ಒಂದು ಎಷ್ಟು ನಮ್ಗೆ ಅವು ಗಾರ್ಲೆಂಡ್ಸು ಗಾಂಡಿ ಬೇಕಾಗಿತ್ತು ರೀ ಅಲ್ಲಾ ನಿಮ್ಮಲ್ಲಿ ಸುಗಂಧಿ ಬರಲ್ವೇನು ರೀ ಮಲ್ಲಿಗೆ ಹೂ ಸಿಕ್ತವಾ ಡೇಲಿ ಸಿಕ್ತಾವೆ ರೀ ಈ ಮಲ್ಲಿಗೆ ಹೂವು ಒಂದು ಸರಕ್ಕೆ ಏನುಮಾಡ್ರಿ ದಂಡಿಗೆ ಏನುಮಾಡ್ರಿ ಹಾಂ ಒಂದಾ ಒಂದೂ ಸರಕ್ಕೆ ಏನುಮಾಡ್ರಿ ಅದು ಮಾರಲ್ಲ ಒಂದು ಒಂದು ಗಾರ್ಲ್ಯಾಂಡ್ ಮಾಡ್ಕೊಡು ಒಂದು ಸರ ಮಾಡಿಕೊಡೋದಾರೆ ಎಷ್ಟಾಗುತ್ತೆ ಒಂದು ಸೊಲ್ಪ ದಪ್ಪನಾಗೆ ಇರಬೇಕು ನೋಡಿರಿ ನಮ್ಮ ತೆಳು ಯಾಕಂದ್ರೆ ಒಂದು ಸೊಲ್ಪ ಒಂದು ಮೊಳಕ್ಕೆ ಐದು ಸಾವಿರ ಸೊಲ್ಪ ಬೀಗ್ರುನು ಸೊಲ್ಪ ಅದಾರ ಅವರು ಹಾಂ ಐನೂರು ರೂಪಾಯಿ ಆಗತ್ತೆ ರೀ ದಂಡಿಗೆ ಅಲ್ಲ ಅಮ್ಮೋರೆ ದಂಡಿಗೆ ಇಲ್ಲಿ ಹೂವು ಕಡಿಮೆ ಆಗುತ್ತೆ ಗಾರ್ಲ್ಯಾಂಡಿಗೆ ಭಾಳ ಹೋಗುತ್ತೆ ನೀವು ಒಂದೇ ರೇಟ್ ಇಟ್ಟರೆ ಹೇಗಮ್ಮ ಭಾಳ ದುಬಾರಿ ಐತಲ್ಲಮ್ಮಾ ಹೌದಾ ಹಂಗಾರೆ ನಮಗೆ ಇಂತದ್ದೆ ಸಾಯಂಕಾಲ ಬರ್ತೀನಿ ನಾನು ಹಾಂ ರೆಡಿ ಮಾಡಿ ಇಟ್ಟಿರಿ ದಂಡಿಗೆ ಬೇರೆ ಕಟ್ಟಿರಿ ಹಾರ ಗಾರ್ಲ್ಯಾಂಡ್ ಬೇರೆ ಮಾಡಿ ಪ್ಯಾಕ್ ಪ್ಯಾಕ್ ಮಾಡಿ ಇಡಿರೀ ಅಮೌಂಟ್ ಎಷ್ಟಾಗತ್ತೆ ನಮ್ಗೆ ಫೋನ್ ಮಾಡಿ ಹೇಳಿರಿ ನಾಲ್ಕು ನಾಲ್ಕು ಬೇಕು ನೋಡಿರಿ ನಾಲ್ಕು ದಂಡೆ ನಾಲ್ಕು ಗಾರ್ಲ್ಯಾಂಡ್ ಬೇಕು ಅವನ್ನೆಲ್ಲಾ ಬ ದಂಡಿಗೆ ಬೇರೆ ಪ್ಯಾಕ್ ಮಾಡಿರಿ ಹಾರ ಬೇರೆ ಪ್ಯಾಕ್ ಮಾಡಿ ರೆಡಿ ಇಡಿ ನಾನು ಬಂದು ಸಾಯಂಕಾಲ ಬಂದು ನಿಮ್ಗೆ ಪೇಮೆಂಟ್ ಮಾಡಿ ನಾನು ತಗೊಂಡು ಹೋಗ್ತೇನ್ ರೀ ಏ ಇಲ್ಲ ಆಯ್ತು ರೀ ಒಂದು ಎರಡುನೂರು ರೂಪಾಯಿ ಅಡ್ವಾನ್ಸ್ ಕೊಟ್ತು ಟೋಕನ್ ತಗೋಳ್ಳಿರಿ ಅಡ್ವಾನ್ಸ್ ಕೊಡ್ತೀನಿ ಆಮೇಲೆ ನೀವು ಯಾವ ನೀವು ನಮಗೆ ಹೇಳಿದಂತ ಯಾ ಒಂದು ಸ್ವಲ್ಪ್ ದಪ್ಪನಾಗೆ ಇರ್ಬೇಕು ಅವು ಹಾಂ ಹಾಂ ಏ ಮರ್ತ್ವಲ್ಲ ರೀ ಈಗ ಸೇವಾ ತಗೊಂಡು ಹೋಗ್ತಿವಿ ಮುಂದೆ ನೀವು ಚೆನ್ನಾಗಿ ಮಾಡಿದ್ರೆ ಇನ್ನು ನಮ್ಮ ಸೀಸನ್ ಬರ್ತಾವೆ ಸೀಸನ್ನಾಗೆ ನಮ್ದು ಯಾವ್ದೇ ಕಾರ್ಯಕ್ರಮ ಇದ್ದರೆ ನಿಮ್ಮಲ್ಲೆ ಬಂದು ಒಯ್ತಿವಿ ನಾವು ಹಾಂ ಹಾಂ ಹಾಂ ಅದ್ರಾಗ ಮತ್ತೆ ಬಿಡಿ ಹೂವನು ಒಂದು ಹಾಕ್ಬೇಕು ರೀ ಮತ್ತೆ ಬರೀ ನೀವು ಅಷ್ಟೇ ಸರ ದಂಡೆ ಅಂತ ಅಷ್ಟೇ ಹಾಕ್ಬಾರ್ದು ಅದ್ರ ಜೊತೆಗೆ ಬಿಡಿ ಹೂವು ಒಂದು ಸ್ವಲ್ಪ ಹಾಕಿರಿ ಏ ಆಯ್ತಮ್ಮ ನೀವು ಸೊಲ್ಪ ನೀರು ಸಿಂಪಡಿಸಿ ಏನೋ ಮಾಡಿರಿ ಅವು ಪ್ಯಾಕ್ ಮಾಡಿರಿ ಅವು ಏನು ಆಗಲ್ಲ ಹಾಂ ಬರ್ಲ ರೀ